ನಮಸ್ತೆ ಮೇಡಮ್ ಇದು ಸಾರಿಗೆ ಸಂಸ್ಥೆ ಅಲ್ಲವಾ ಮೇಡಮ್ ನಾನು ಆಟೋದಲ್ಲಿ ಬಂದಿದ್ದೀನಿ ರೈಲ್ವೆ ಸ್ಟೇಷನ್ಗೆ ಆದರೆ ಇಲ್ಲಿಂದ ಐದು ಐದು ಕಿಲೋಮೀಟರ್ ಇದೆ ಅಷ್ಟೇ ರೈಲ್ವೆ ಸ್ಟೇಷನ್ನು ಆದರೆ ಇವರು ಮೀಟ್ರು ಕೂಡ ಹಾಕಿಲ್ಲ ನನ್ನನ್ನ ತುಂಬ ತಡ್ವಾಗಿ ಕರ್ಕೊಂಡು ಬಂದಿದ್ದಾರೆ ಇಲ್ಲಿಗೆ ನಾನು ಹೋಗ್ಬೇಕಾಗಿರ್ವಂತ ಟ್ರೈನ್ ಕೂಡ ನನಗೆ ಮಿಸ್ ಆಗಿದೆ ಆದರೆ ಇವ್ರು ಕೇಳ್ತಾ ಇದ್ದಾರೆ ಮುನ್ನೂರು ರೂಪಾಯಿ ಹಮೌಂಟ್ ಕೇಳ್ತಾ ಇದಾರೆ ನಾನು ಕೊಡಕ್ಕೆ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಆದರೆ ಇವ್ರು ಬಿಡ್ತಾ ಇಲ್ಲ ದಯವಿಟ್ಟು ಇದನ್ನ ನೀವೇ ಪರಿಶೀಲಿಸಬೇಕು ಏನಕ್ಕೆ ಈ ರೀತಿ ಹಾಕ್ತಿದೀರಾ ಅಂತ ಕೇಳ್ತಾ ಇದ್ದರೆ ನಮ್ಮ ಮೇಲೆ ತುಂಬ ದೌರ್ಜನ್ಯ ಮಾಡ್ತಾ ಇದ್ದಾರೆ ಅದಕ್ಕಾಗಿ ನಾನು ಕೊಡೋಲ್ಲ ಅಂತ ಹೇಳ್ತಾ ಇದ್ದೀನಿ ನಾನು ಹೋಗ್ಬೇಕಾದಿದಂತಾ ಟ್ರೈನ್ ಕೂಡ ನನ್ಗೆ ಮಿಸ್ ಆಗಿದೆ ತುಂಬ ನನಗೆ ಎಮರ್ಜೆನ್ಸಿ ಇತ್ತು ನಾನು ಹೋಗ್ಬೇಕಾದಿದ್ದು ನಾನೊಂದು ಮೀಟಿಂಗ್ ಅಟೆಂಡ್ ಮಾಡಬೇಕಾಗಿತ್ತು ಆದರೆ ಹೋಗೋಕ್ಕೇ ಆಗಿಲ್ಲ ಇವತ್ತು ಆದ್ದರಿಂದ ನಾನು ದುಡ್ಡು ಕೊಡೋಲ್ಲ ಇದನ್ನ ನೀವೇ ಏನು ಅಂತ ನನಗೆ ನ್ಯಾಯ ಕೊಡಬೇಕು ಆದರೆ ಇವರು ಬಿಡ್ತಾ ಇಲ್ಲ ಮೇಡಮ್ ಅದಕ್ಕೆ ನಾನು ಹೇಳು ನಿಮಗೆ ಫೋನ್ ಮಾಡಿದ್ದೀನಿ ಕೇಳೋದಕ್ಕಂತ ದಯವಿಟ್ಟು ಇದನ್ನೇನು ಅಂತ ನೀವೇ ಹೇಳಿ